ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲೂ ಕೂಡ ನಾವು ತುಂಬಾ ಒಂದು ಧಾರ್ಮಿಕವಾಗಿ ಎಲ್ಲ ಥರ ಆಚರಣೆನು ಮಾಡ್ತೀವಿ ಅಂತೇಳ್ಬೋದು ಈವಾಗ ನಮ್ಮ ಹಿಂದೂ ಧರ್ಮದಲ್ಲಿ ನಾವು ಎಲ್ಲ ಥರದ ಹಬ್ಬವನ್ನು ಆಚರಣೆ ಮಾಡ್ತೀವಿ ಮತ್ತು ನಾವು ಕೂಡ ಗಣೇಶ ಹಬ್ಬಈ ರೀತಿ ತುಂಬಾ ಒಂದು ಆಡಂಬರದಿಂದ ಆಚರಣೆ ಮಾಡ್ತೀವಿ ಅಂತನೇ ಹೇಳ್ಬೋದು ಯಾಕೆಂದರೆ ನಮ್ಮ ಹಿಂದೂ ದ ಧರ್ಮದಲ್ಲಿ ನಾವು ಗಣೇಶನ್ನ ತುಂಬಾ ಒಂದು ಪೂಜೆ ಮಾಡ್ತೀವಿ ಪ್ರತಿಯೊಂದು ಹಬ್ಬದಲ್ಲೂ ಫಸ್ಟು ನಾವು ಪೂಜೆ ಮಾಡೋದೇ ಗಣೇಶನಿಗೆ ಅದು ನಮ್ಮ ಸಂಪ್ರದಾಯ ಅಂತನೇ ಹೇಳ್ಬೋದು ಮತ್ತು ನಾವು ದೇವಸ್ಥಾನಕ್ಕೆಲ್ಲ ಹೋಗಿ ಪ್ರಾರ್ಥನೆ ಮಾಡ್ತೀವಿ ಪ್ರತಿ ಸೋಮವಾರ ಮತ್ತು ನಮ್ಮ ಯಾವ ವಾರ ಇರುತ್ತೆ ದೇವರದು ಆ ವಾರ ನಾವು ದೇವಸ್ಥಾನಕ್ಕೆ ಹೋಗಿ ಪ್ರಾರ್ಥನೆ ಮಾಡ್ತೀವಿ ಮತ್ತು ನಾವು ಯಾವ್ದೆ ಒಂದು ಫಂಕ್ಷನ್ಗಳಲ್ಲೂ ಕೂಡ ನಾವು ದೇವರನ್ನೇ ಫಸ್ಟ್ ಪೂಜೆ ಮಾಡೋದು ಯಾಕೆಂದರೆ ಇದು ನಮ್ಮ ಸಂಪ್ರದಾಯ ಅಂತನೆ ಹೇಳ್ಬೋದು ಇದು ನಮ್ಮ ಭಾರತದ ಒಂದು ಹಿಂದೂ ಧರ್ಮದ ಸಂಪ್ರದಾಯ ಆದ್ದರಿಂದ ನಾವು ನಮ್ಮ ಜಿಲ್ಲೆ ಚಿಕ್ಕಬಳ್ಳಾಪುರಲ್ಲೂ ಕೂಡ ನಾವು ಈ ಈ ಸಂಪ್ರದಾಯನ ನಾವು ಫಾಲೋ ಮಾಡ್ತೀವಂತಾನೇ ಹೇಳ್ಬೋದು ಮತ್ತು ಈವಾಗ ನೋಡಿ ನಾವು ಗಣೇಶ ಹಬ್ಬ ಬಂದರೆ ಗಣೇಶನ್ನ ಕೂರ್ಸ್ತೀವಿ ದುಡ್ಡು ಕಲೆಕ್ಟ್ ಮಾಡ್ತೀವಿ ಮತ್ತು ಗಣೇಶನ್ನ ಕೂರ್ಸ್ತೀವಿ ಮತ್ತು ಗಣೇಶ ವಿಸರ್ಜನೆ ಮಾಡ್ಬೇಕಾದ್ರೆ ತುಂಬ ಆಡಂಬರದಿಂದ ಮಾಡ್ತೀವಿ ಯಾಕಂದರೆ ಅದು ನಮ್ಮ ಸಂಸ್ಕೃತಿ ಅಂತಾನೆ ಹೇಳ್ಬೋದು ಯಾಕಂದರೆ ನಮ್ಮ ಹಿಂದೂಗಳು ಒಗ್ಗೂಡ್ತಾರೆ ಅಂತಾನೆ ಹೇಳ್ಬೋದು ಇದೇ ರೀತಿ ಸುಮಾರು ಎಲ್ಲ ಈವಾಗ ನಾವು ಗಣೇಶ ಹಬ್ಬದಲ್ಲಿ ಫುಲ್ಲು ಡೋಲು ಡೊಳ್ಳುಕುಣಿತ ಡಿ ಜೆ ಈ ರೀತಿ ಎಲ್ಲ ಇಟ್ಟು ಡ್ಯಾನ್ಸ್ ಮಾಡ್ಕೊಂಡು ನಾವು ಗಣೇಶ ವಿಸರ್ಜನೆ ಮಾಡ್ತೀವಿ ಈ ಮತ್ತು ನಮ್ಮ ಇಷ್ಟೇ ಅಲ್ಲ ನಮ್ಮ ಜಿಲ್ಲೆಯಲ್ಲಿ ಪ್ರತಿಯೊಬ್ಬನದು ಧರ್ಮದವರು ಅವರವರ ಹಬ್ಬವನ್ನು ಅವ್ರು ಆಚರಣೆ ಮಾಡ್ತಾರೆ ಮುಸ್ ಮುಸಲ್ಮಾನರಿದ್ದಾರೆ ಅವರು ಕೂಡ ಅವರ ಹಬ್ಬವನ್ನು ಆಚರಣೆ ಮಾಡ್ತಾರೆ ಕ್ರಿಶ್ಚಿಯನ್ಸ್ ಇದ್ದಾರೆ ಅವರು ಕೂಡ ಅವರ ಹಬ್ಬವನ್ನು ಆಚರಣೆ ಮಾಡ್ತಾರೆ ಇದೇ ರೀತಿ ಜೈನಿಸಮ್ ಬುದ್ದಿಸಮ್ ಅವರು ಕೂಡ ಅವರ ಹಬ್ಬವನ್ನು ಆಚರಣೆ ಮಾಡ್ತಾರೆ ಪ್ರತಿಯೊಂದು ಧರ್ಮದೋರಿಗೂ ಅವರಿಗೆ ಆದ ಒಂದು ಸಂಸ್ಕೃತಿ ಅವ್ರದೆ ಆದ ಆಚರಣೆ ಅಂತ ಇರ್ಬೋದು ಇದೇ ರೀತಿ ನಮ್ಮ ಹಿಂದೂ ಧರ್ಮದಲ್ಲೂ ಕೂಡ ನಮ್ಮದೇ ಆದ ಒಂದು ಧಾರ್ಮಿಕ ಒಂದು ಸಂಪ್ರದಾಯಗಳಿದೆ ಅದು ಈ ರೀತಿ ನಾವು ಆಚರಣೆ ಮಾಡ್ತೀವಿ ಯಾವ ರೀತಿ ಗಣೇಶ ಹಬ್ಬ ಮತ್ತು ನಾವು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡುವುದು ಈ ರೀತಿ ನಮ್ಮ ಆಚರಣೆ ಅಂತಾನೆ ಹೇಳ್ಬೋದು